ಋತುಮಾನ ಹಾಗೂ ವಾಯುಗುಣ ನಮ್ಮ ನಿತ್ಯ ಜೀವನ ಹೇಗೆ ಪ್ರಭಾವ ಬೀರಿದೆ ಅಂದರೆ ಒನ್ನೊಂದು ಒನ್ನೊಂದು ದಿನ ಒನ್ನೊಂದು ವಾತಾವರಣವನ್ನ ಸೃಷ್ಟಿಸ ಸೃಷ್ಟಿ ಸೃಷ್ಟಿಯಾಗತ್ತೆ ಸೊ ತುಂಬ ಮಳೆ ಇಲ್ಲದ ಕಾರಣ ಈ ಬೆಳೆಗಳು ತುಂಬ ನಾಶವಾಗ್ತಿದೆ ಸರಿ ಇದು ಇದರಿಂದಾಗಿ ಜನರಿಗೆ ತುಂಬ ಕಷ್ಟವನ್ನು ಅನ್ಬೊಗಿಸುತ್ತಿದ್ದಾರೆ ಸೊ ಋತುಮಾನ ಒನ್ನೊಂದು ಸರಿಗೆ ಒನ್ನೊಂದು ಕಾಲ ಒನ್ನೊಂದು ಕಾಲ ಒನ್ನೊಂದು ಬಗೆಯ ಬೆಳೆಗಳನ್ನು ಹಾಕಲು ಸೂಚಿಸುತ್ತದೆ ಆದರೆ ಈ ರಾಗಿ ಬೆಳೆ ಆಗಿರ್ಬೋದು ಸೊ ಮುಂತಾದ ಬೆಳೆಗಳು ಹಾಕಿರುವುದರಿಂದ ತುಂಬ ಮಳೆ ಇಲ್ಲದ ಕಾರಣ ತುಂಬ ನಷ್ಟ ಆಗ್ತಿದೆ ಸೊ ಈ ಥರ ಕೃಷಿಯ ಮೇಲೆ ತುಂಬ ಪ್ರಭಾವ ಬೀರಿದೆ ಮಳೆ ಇಲ್ಲದ ಕ್ರಮ ಮಳೆ ಪ್ರಮಾಣ ಅತೀ ಕಡಿಮೆ ಇರೋದರಿಂದ ರಾಗಿ ಬೆಳೆ ಕೂಡ ಅಷ್ಟೊಂದು ಸರಿಯಾಗಿ ಬೆಳವಣಿಗೆ ಕಾಣ್ತಿಲ್ಲ ರಾಗಿ ಬೆಳೆ ಅಂತನೇ ಅಲ್ಲ ಪ್ರತಿಯೊಂದು ಯಾವುದೇ ಬೇರೆ ಬೇರೆ ಬೆಳೆ ಆಗಿರ್ಬೌದು ಮಳೆಯಿಂದ ತುಂಬ ಜನರಿಗೆ ತುಂಬ ಕಷ್ಟ ಅನ್ಬೊಗಿಸುತ್ತಿದ್ದಾರೆ ಸೊ ಇದರಿಂದಾಗಿ ಮಳೆಯ ಪ್ರಮಾಣ ತುಂಬ ಪ್ರಭಾವ ಬೀರಿದೆ